ಹದಿನಾಲ್ಕು ಎಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಇಪ್ಪತ್ತೇಳು ಜೂನ್ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ನವಂಬರ್ ಎರಡು ಸಾವಿರದ ಐದು ಇಪ್ಪತ್ತ್ಮೂರು ಡಿಸೆಂಬರ್ ಎರಡು ಸಾವಿರದ ಹನ್ನೆರಡು